ಒಂದಿನ ನಮ್ಮನೆಯಲ್ಲಿ ಏನಾಯ್ತಂತಂದ್ರೆ ದಿನಾಗ್ಲೂ ಅಡುಗೆ ಮಾಡ್ತಿದ್ದ ನಾನೇ ನಾಲ್ಕು ಜನರಿಗೆ ಮಾತ್ರ ಅಡುಗೆ ಮಾಡ್ತಿದ್ದ ಆವಾಗ ಎಲ್ಲರಿಗೆ ಈಜಿಯಾಗ್ತಿತ್ತು ನನಗೆ ಅಡುಗೆ ಮಾಡ್ಲಿಕ್ಕೆ ಅದು ಸಾಮಾನ್ಯವಾಗಿ ಅಡುಗೆ ಮಾಡ್ತೀವಿ ನನಗೆ ಅಡುಗೆ ಬರುತ್ತೆ ಅಂಥೇಳಿ ಈಜಿಯಾಗಿ ಮಾಡ್ತಿದ್ದೋ ನಾಲ್ಕು ಜನಕ್ಕೆ ಮಾತ್ರ ಅಡುಗೆ ಈಗ ಒಂದು ಸಂದರ್ಭ ಬಂತು ಆವಾಗ ಅಡುಗೆ ಮಾಡಬೇಕಾದ ಒಂದು ದಿನ ಸಂದರ್ಭ ಬಂತಂನ್ಬು ಆಗ ಸಂದರ್ಭ ಬಂತು ಏನೆಂದ್ರೆ ನನ್ನ ಮಗಳ ಬರ್ಡೇ ಇತ್ತವಾಗ ನನ್ನ ಮಗಳ ಬರ್ಡೇ ಇದ್ದಾಗ ನನ್ನ ಮಗಳ ಬರ್ಡೇ ಇದ್ದಾಗ ಒಬ್ಬರಿಗೆ ಇಪ್ಪತ್ತು ಜನಕ್ಕಾಗಿ ಅಡುಗೆ ಮಾಡ್ಲಿಕ್ಕೆ ಬಂತು ಇಪ್ಪತ್ತು ಜನಕ್ಕಾಗಿ ಆವಾಗ ಇಪ್ಪತ್ತು ಜನಕ್ಕಾಗಿ ಅಡುಗೆ ಮಾಡ್ಲಿಕ್ಕೆ ಒಬ್ಬ ಅಡುಗೆ ಭಟ್ಟರಿಗೆ ಕರೆಸಿದ್ವಿ ಆ ಅಡುಗೆ ಭಟ್ಟರೇನು ಮಾಡಿದ್ರು ಅಂದ್ರೆ ಆವತ್ತಿನ ಸಂದರ್ಭದಲ್ಲಿ ಕೈಕೊಟ್ಟ ಆವಾಗ ನನಗೆ ಅಡುಗೆ ಮಾಡ್ಲಿಕ್ಕೆ ಈಗ ವೇಗವಾಗಿ ಮಾಡಬೇಕು ನಾ ಇಪ್ಪತ್ತು ಜನಕ್ಕೆ ಅಡುಗೆ ಮಾಡೋದಿದೆ ಈಗ ಹ್ಯಾಂಗ ಮಾಡಲಿ ನಾನು ಅಡುಗೆಯನ್ನು ಮಾಡ್ಲಿಕ್ಕೆ ಈಗ ಫಾಸ್ಟ್ ಬಿ ಆಗಬೇಕು ಇಪ್ಪತ್ತು ಜನರಿಗೆ ಬಿ ಅಡುಗೆ ಆಗಬೇಕು ಆವಾಗ ಏನು ಮಾಡಿದೆ ಅಂತಂದ್ರೆ ವೇಗವಾಗಿ ಮಾಡ್ಲಿಕ್ಕೆ ಯಾವ ವಿಧಾನವನ್ನು ಬಳಸಬೇಕಾಗಿ ಬಂತು ಅಂತಂದ್ರೆ ಅಡುಗೆ ಮಾಡ್ಲಿಕ್ಕೆ ಒಂದು ದೊಡ್ಡ ಸ್ಟೋವ್ ತಂದ್ಕೊಂಡೆವು ಆ ಸ್ಟೋವ್ ಮತ್ತು ಇನ್ನು ಮನೆಲ್ಲೊಂದು ಸ್ಟೋವ್ ಇತ್ತು ಆ ಸ್ಟೋವ್ ಮೇಲೆ ಅನ್ನ ಮಾಡ್ಲಿಕ್ಕೆ ಅನ್ನ ಸಣ್ಣ ಸ್ಟೋವ್ ಮ್ಯಾಲ ಅನ್ನ ಮಾಡ್ಲಿಕ್ಕೆ ಬಳಸ್ಕೊಂಡೆವು ಇನ್ನೊಂದು ದೊಡ್ಡ ಸ್ಟೋವ್ ತಂದಿನ್ಕ ನನಗೆ ಇದು ಮಾಡಬೇಕಿತ್ತು ಏನಂತಂದರೆ ಮಾಂಸದ ಸಾರು ಅದ ಮಾಂಸದ ಸಾರು ಮಾಡಬೇಕಿತ್ತು ಅದಕ್ಕೆ ಅನ್ನ ಮಾಡ್ಲಿಕ್ಕೆ ಏನು ಮಾಡಿದೇವಂದ್ರೆ ಅನ್ನ ಹಾಕಿ ಅದುದ್ದು ಅಕ್ಕಿ ಕೇರಿಕೊಂಡೇವು ಅಕ್ಕಿ ಕೇರ್ಕೊಂಡಾದ ಮ್ಯಾಲ ಕ್ಲೀನ್ ಮಾಡಿದೆವು ಸರಿಯಾಗಿ ತೋಳೆದೆವು ತೊಳ್ಕೊಂಡು ದೊಡ್ಡ ಬೋಗಣಿ ತೊಗೊಂಡು ಒಂದು ಇಪ್ಪತ್ತು ಜನಕ್ಕೆ ಐದು ಕಿಲೋ ಆಗೋವಷ್ಟು ಅಕ್ಕಿಯನ್ನು ಕ್ಲೀನ್ ಮಾಡಿಕೊಂಡ್ವಿ ತೊಳ್ಕೊಂಡು ಅದಕ್ಕೇನು ಮಾಡಿದೆವು ಅಂತಂದ್ರೆ ಮತ್ತೆ ಅದಕ್ಕೆ ಬಗಾರ ಹಾಕಬೇಕಿತ್ತು ಬಗಾರ ಹಾಕ್ಲಿಕ್ಕೆ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಮೆಣಸಿನಕಾಯಿ ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ಮಸಾಲೆಗೆ ಇಂತಹ ಪದಾರ್ಥಗಳೆಲ್ಲ ತೊಗೊಂಬಿಟ್ಟು ಕ್ಲೀನ್ ಮಾಡ್ಕೊಂಡು ಒಂದು ದೊಡ್ಡ ಪಾತ್ರೆಯನ್ನು ಸ್ಟೋವ್ ಮೇಲೆ ಇಟ್ಬಿಟ್ಟು ಸಣ್ಣ ಸ್ಟೋವ್ ಮೇಲೆ ಇಟ್ಬಿಟ್ಟು ಅನ್ನಕ್ಕೆ ಬಗಾರ್ ಹಾಕ್ಲಿಕ್ಕೆ ಇಟ್ಬಿಟ್ಟೆ ಮತ್ತೇನು ಮಾಡಿದೆ ಅಂತಂದ್ರೆ ಬಗಾರ್ ಹಾಕಿದ ನಂತರ ಉಳ್ಳಾಗಡ್ಡಿ ಎಲ್ಲ ಕೊಯ್ಕೊಂಡು ಟೊಮೆಟೋ ಮತ್ತೆ ಮೆಣಸಿನಕಾಯಿ ಪುದೀನಾ ಕೊತ್ತಂಬರಿ ಎಲ್ಲ ತೊಳ್ಕೊಂಡು ಮತ್ತೆ ಬಗಾರಿಗೆ ಹಾಕ್ಬಿಟ್ಟೆ ಹಾಕಿದ ನಂತರ ಅಕ್ಕಿಯನ್ನು ತೊಳೆದು ಅದರಲ್ಲಿ ಹಾಕಿದೆ ಹಾಕಿದ ನಂತರ ಅದಕ್ಕೆ ಐದು ಕಿಲೋವಷ್ಟು ಒಂದು ಸೇರಿಗೆ ಎಷ್ಟಾಗುತ್ತೋ ಐದು ಕಿಲೋ ಐದು ಪಾಟಿ ಅಂತಾರಲ್ಲ ಆ ಆ ಪಾಟಿಯಷ್ಟು ಐದು ಸೇರು ತೊಗೊಂಡ್ಬಿಟ್ಟೆ ತೊಗೊಂಡು ಏನು ಮಾಡಿದೆ ಅಂತಂದ್ರೆ ಅದು ಅದೇ ಅಳತೆ ಪ್ರಕಾರ ನೀರು ಅದೇ ಅಳತೆ ಪ್ರಕಾರ ಬೋಗಣಿಯಲ್ಲಿ ಇಟ್ಬಿಟ್ಟೆ ಆಗ ದೊಡ್ಡ ಉರಿಯನ್ನು ಜಾಸ್ತಿ ಮಾಡಿ ಇಟ್ಬಿಟ್ಟೆ ಅನ್ನಕ್ಕೆ ಮತ್ತೆ ಅದರ ಮ್ಯಾಲ ಮುಚ್ಚಳ ಮುಚ್ಚಿ ಮುಚ್ಚಿ ಮುಚ್ಚಿದ ನಂತರ ಈಗ ಸಾರು ಮಾಡಬೇಕಲ್ಲ ನನಗೆ ಸಾರು ಮಾಡಬೇಕಾದ್ರೇನು ಮಾಡಬೇಕು ಈಗ ನನಗೆ ಇಪ್ಪತ್ತು ಜನಕ್ಕೆ ಫಾಸ್ಟ್ ಆಗ್ಬೇಕಲ್ಲ ಸಾರು ಅನ್ನಕ್ಕೆ ಮಾತ್ರ ಮಾಡಿದೆ ಈಗ ಸಾರು ಆಗ್ಬೇಕಲ್ಲ ಬೇಗ ಆಗ ದಾಲ್ಚಿ ಮಾಡಕ್ಕೆ ಮಾಂಸ ತಂದಿದ್ರು ನಮ್ಮನೆಯವರು ಅದಕ್ಕೆ ಮಾನ್ಸ್ ಮಾಂಸ ಏನು ಮಾಡ್ದೇವು ನಮ್ಮನೆ ಬಲ ಅಂಗಳಗ ಒಯ್ದೆವು ಈಗ ನಮ್ಮನೇಲಿ ಎಲ್ಲರೂ ಇರ್ತೇವೆ ನಾವು ಮನ್ಯಾಗ ಅದಕ್ಕೆ ಅಂಗ್ಳಗ್ ಒಯ್ದು ಚೆಂದ ನೀರು ಪೈಪಲ್ಲಿನ ನೀರು ತೊಗೊಂಡು ಮೋಟಾರ್ ಚಾಲೂ ಮಾಡ್ಕೊಂಡು ಒಬ್ಬರು ತೊಳೆದೆವು ಕ್ಲೀನ್ ಮಾಡಿ ಇಕ್ದೇವು ಕ್ಲೀನ್ ಮಾಡಿ ನೀರೆಲ್ಲ ಹಾಕಿ ಉಪ್ಪು ಮತ್ತೆ ಉಳ್ಳಾಗಡ್ಡಿ ಎಲ್ಲ ಕೊಯ್ದುಬಿಟ್ಟು ಹಾಕಿ ಕ್ಲೀನ್ ಮಾಡಿದೆ ತೋಳೆದ್ಬಿಟ್ಟು ಇಕ್ದೇವು ಇಕ್ಬಿಟ್ಟು ಅದಕ್ಕೆ ಮತ್ತೆ ದಾಲ್ಚೆ ಮಾಡಬೇಕಾದ್ರೆ ತರಕಾರಿ ಬೇಕಲ್ಲ ಆ ತರಕಾರಿ ಮಾಡ್ಲಿಕ್ಕೆ ನುಗ್ಗೆಕಾಯಿ ಕುಂಬಳಕಾಯಿ ಕೊತ್ತಂಬರಿ ಪುದೀನಾ ಮತ್ತೆ ಸಾಸಿವೆ ಸೋರಿ ಅದು ಮಸಾಲೆ ಅದೆಲ್ಲ ತೊಗೊಂಡ್ಬಿಟ್ಟೆ ತೊಗೊಂಡ್ಬಿಟ್ಟು ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಟೊಮೆಟೋ ಎಲ್ಲ ಕೊಯ್ಕೊಂಡೆವು ಒಬ್ಬರು ಟೊಮೆಟೋ ಕೊಯ್ಕೊಂಡೆವು ಒಬ್ಬರು ಪುದೀನಾ ಕ್ಲೀನ್ ಮಾಡ್ಕೊಂಡೆವು ಒಬ್ಬರು ಸೊಪ್ಪು ಕ್ಲೀನ್ ಮಾಡ್ಕೊಂಡೆವು ಮತ್ತೆ ಮೆಣಸಿನಕಾಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಕೊಯ್ಕೊಂಡೆವು ಅದಕ್ಕೆಲ್ಲ ಕೊಯ್ಕೊಂಡೇನು ಮಾಡಿದೆವು ಅಂತಂದ್ರೆ ಎಲ್ಲ ಮಾಡಿ ಅದಕ್ಕೆ ಬಗಾರ್ ಹಾಕಿದೆವು ಮಾಂಸಕ್ಕೆಲ್ಲ ಬಗಾರ್ ಹಾಕಿ ಎಣ್ಣೆಯೆಲ್ಲ ಹಾಕಿದೆವು ಎಣ್ಣೆ ಹಾಕಿ ಆ ವಿಧಾನದ ಪ್ರಕಾರ ಮೊದಲಿಗೆ ಎಣ್ಣೆ ಹಾಕಿದೆ ಬೋ ದೊಡ್ಡ ಬೋಗಣಿ ಇಕ್ಕಿ ದೊಡ್ಡ ಸ್ಟೋವ್ನಲ್ಲಿ ಎಣ್ಣೆ ಇಕ್ಕಿ ಬೀ ಎಣ್ಣೆ ಇಟ್ಬಿಟ್ಟು ಎಣ್ಣೆ ಹಾಕಿ ಸ್ವಲ್ಪ ಕಾಯಲಿಕ್ಕೆ ಇಟ್ಬಿಟ್ಟೆ ಕಾಯಲಿಕ್ಕೆ ಇಟ್ಟು ಏನು ಮಾಡಿದ ಅಂತಂದ್ರೆ ಉಳ್ಳಾಗಡ್ಡಿ ಹಾಕಿದೆ ಉಳ್ಳಾಗಡ್ಡಿ ಎಲ್ಲ ಹಾಕಿ ತರಕಾರಿ ಎಲ್ಲ ಹಾಕಿ ಬಂದು ಮಾಂಸ ಹಾಕಿ ಏನು ಮಾಡಿದೆ ಅಂತಂತಂದ್ರೆ ಅದರೊಳಗೆ ಎಲ್ಲ ಹಾಕಿ ಸ್ವಲ್ಪ ಕುದಲಕ್ ಇಟ್ಬಿಟ್ಟು ಎಲ್ಲ ತರಕಾರಿ ಎಲ್ಲ ಮಿಕ್ಸ್ ಮಾಡಿದ ಮ್ಯಾಲ ಸ್ವಲ್ಪ ನೀರು ಹಾಕಿ ಏನು ಮಾಡ್ತಂದರೆ ಕುದಿಲಾಕ ಹಾಕಿದೆ ಹಾಕಿ ಏನು ಮಾಡಿದೆ ಫಾಸ್ಟ್ ಆಗಬೇಕಂದ್ರೆ ಕುಕ್ಕರ್ನಾಗೆ ಹಾಕಿದ ಕುಕ್ಕರ್ನಾಗೆ ಹಾಕ್ಬಿಟ್ಟು ಏನು ಮಾಡ್ದೇಂದ್ರೆ ಮ್ಯಾಲ್ ಮುಚ್ಚಳವನ್ನು ಮುಟ್ ಮುಚ್ಬಿಟ್ಟು ಫಾಸ್ಟಾಗಿ ಒಂದು ಐದು ಆರು ಸೀಟಿ ಹೊಡೆಸ್ಬಿಟ್ಟು ಅದಕ್ಕೆ ಮತ್ತಷ್ಟು ನಿಲ್ಲಿಸ್ಬಿಟ್ಟು ನಿಲ್ಲಿಸಾದ್ಮೇಲೆ ಓಪನ್ ಮಾಡಿ ತೆಗ್ ತೆಗೆದ್ಬಿಟ್ಟೆ ತೆಗದಾದ್ಮೇಲೆ ಸಾರು ಆಗಿತ್ತು ಅನ್ನ ಕೂಡ ಅಲ್ಲಿ ಸೀಟಿ ಮ್ಯಾಲ ಸೀಟಿ ಬೋಗಣಿಯಲ್ಲಿ ಆಗಿತ್ತು ಅನ್ನ ಕೂಡ ರೆಡಿ ಆಯ್ತು ಮತ್ತೆ ಈ ಕಡೆ ಸಾರು ಕೂಡ ರೆಡಿಯಾಯ್ತು ಇಪ್ಪತ್ತು ಜನಕ್ಕೆ ಬರ್ಡೇ ಇತ್ತು ನನ್ನ ಮಗಳದ್ದು ಇಪ್ಪತ್ತು ಜನಕ್ಕೆ ಸರಿಯಾಗಿ ಊಟ ಅನ್ನ ಸಾರು ದಾಲ್ಚೆ ರೆಡಿಯಾಯ್ತು ಮತ್ತು ಇನ್ನೊಂದು ಬಾಳ್ಗೆಯಲ್ಲಿ ಇನ್ನೊಂದು ಬಾಳ್ಗೆಯಲ್ಲಿ ಏನು ಮಾಡ್ದ ಅಂತಂದ್ರೆ ಸ್ವೀಟನ್ನು ರೆಡಿ ಮಾಡ್ಲಿಕ್ಕೆ ಇಟ್ಕೊಂಡ್ಬಿಟ್ಟೆ ಆ ಸ್ವೀಟು ಒಂದು ಪಾತ್ರೆಯಲ್ಲಿ ಹಾಲನ್ನು ಕಾಯಿಸ್ಲಿಕಿಟ್ಬಿಟ್ಟೆ ಹಾಲನ್ನು ಕಾಯಿಸಿದ ನಂತರ ಕುದಿ ಬರೋವರೆಗೂ ಕಾಯಿಸಿದ ನಂತರ ಏನು ಮಾಡ್ದ ಅಂದರೆ ಒ ಒಂದರಲ್ಲಿ ಒಂದು ಇನ್ನೊಂದು ಬಾಳ್ಗಿಯಲ್ಲಿ ಏನು ಮಾಡ್ದ ಉ ತುಪ್ಪ ತುಪ್ಪ ಹಾಕ್ಬಿಟ್ಟು ಅದರಲ್ಲಿ ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮು ಇವೆಲ್ಲ ಏನು ಮಾಡ್ದ ಕಿಸ್ಮಿಸ್ಸು ಇವೆಲ್ಲ ಚೆನ್ನಾಗಿ ಹುರಿ ಹುರಿದ್ಬಿಟ್ಟು ಸಪ್ರೇಟು ಒಂದು ಪ್ಲೇಟ್ನಾಗ ತಗೊಂಡಿದ್ದೆ ಒಂದು ಪ್ಲೇಟ್ನಾಗ್ ತಗೊಂಡಾದ್ಮೇಲೆ ಹಿಂದಿ ಸರಿ ನನ್ನ ಮಗಳು ಅಳತ್ತೀವ್ ಆಗ ಮಮ್ಮಿ ನನಗೆ ಹಸಿವಾಗ್ಯವ್ ಅಂತ ಅಳತ್ತೀವು ಆಗ ಏನು ಮಾಡ್ದ ನನ್ನ ಮಗಳಿಗೆ ತೋಡೆ ಅದ್ರಗೇನು ಹರ್ದಿಂದ್ ಬೀಜ ಒಂದು ತೋಡೆ ಅದಾಗಿತ್ತು ಅಲಾ ಅನ್ನ ಪೆಹ್ಲೇ ನಂಬಲ್ಲಿ ತೋಡೆ ನಾಷ್ಟಕಕ್ಕಿ ಮಾಡಿದ್ದ ಉಪ್ಪಿಟ್ಟು ಅದು ಉಪ್ಪಿಟ್ಟು ಆಕಿ ಅಳ್ಳತ್ತಳು ಉಪ್ಪಿಟ್ಟು ಕೊಟ್ಟು ಅದನ್ನು ಹುರ್ದಿದಲ್ಲ ತುಪ್ಪದಲ್ಲಿ ಅದು ತೋಡೆ ಪೀಸಾ ಕೊಟ್ಟ ತಿಂದಳು ಆಮ್ಯಾಲ ನಮ್ಮ ಅತ್ತೆ ಹಸುವ್ ಆಗ್ಯಾವ ಅಂತ ಅಳತ್ತಿರು ಆಗೇನು ಮಾಡ್ದಾ ಡಿಕಶನ್ ಮಾಡ್ದ ಡಿಕಶನಲ್ಲಿ ಹಾಲ್ ಇದು ಹಾಲೇ ಇರ್ತದಲ್ಲ ಹಾಲು ಹಾಕ್ಬಿಟ್ಟು ಅವರಿಗೆ ಡಿಕಶನ್ ಕೊಟ್ಟು ಆಮ್ಯಾಲ ಟೋಸ್ಟ್ ಅದ ಹಚ್ಕೊಂಡು ತಿಂದ್ಬಿಟ್ಟು ಅವರು ಜರಾ ಸಮಾಧಾನ ಆದರೂ ಆಮ್ಯಾಲ್ ಏನು ಮಾಡ್ದ ಇಲ್ಲಿ ಒಂದು ಕಡೆ ಹಾಲು ಇಕ್ಕಿದ್ದಲ ಆ ಹಾಲು ಏನು ಮಾಡ್ತು ಅಲ್ಲಿ ಹಾಲು ಕುದಿತಾಯಿತ್ತು ಆಗೇನು ಮಾಡ್ದಂದ್ರ ಹುರ್ದಿಟ್ಕೊಂಡಿದಲ್ಲಾ ಸೈಡಿಗೆ ಆ ಹುರಿದಿಟ್ಕೊಂಡಿದ್ದು ಮತ್ತು ಇನ್ನೊಂದೇನು ಮಾಡಿದ ಶಾವಿಗೆ ಇರ್ತಾವಲ್ಲ ಆ ಶಾವಿಗೆ ಮತ್ತೆ ಅದರಲ್ಲೇ ಹುರ್ಕೊಂಡು ಸಪ್ರೇಟು ತೆಗೆದ ತಗೊಂಡಾದ್ಮೇಲೆ ಹಾಲು ಕುದಿ ಬಂದ ಮ್ಯಾಲ ಅದರಲ್ಲಿ ಸಕ್ಕರೆ ಹಾಕಿದ ಆಮ್ಯಾಲ ಸಕ್ಕರೆ ಹಾಕಿದ ನಂತರ ಅವೆಲ್ಲ ಬೀಜಗಳು ಹಾಕಿದ ಬೀಜಗಳು ಹಾಕಿದ ನಂತರ ಶಾವಿಗೆ ಹಾಕದ ಶಾವಿಗೆ ಹಾಕಿ ಮತ್ತೆ ಸ್ವಲ್ಪೊತ್ತು ಕೈ ಆಡಿಸ್ತಾ ಆಡಿಸ್ತಾ ಅದರಲ್ಲಿ ಕುದು ಬರೆ ಕುದಿ ಬರೋವರೆಗೂ ಕೈ ಆಡಿಸ್ತಾನೆ ಹೋದಾ ಅದರಲ್ಲಿ ಒಂದು ಹದಿನೈದು ನಿಮಿಷವರೆಗೂ ಕೈ ಆಡಿಸ್ತಾನೆ ಹೋಗಬೇಕು ಆಗ ಕೈ ಆಡಿಸ್ತಾ ಆಡಿಸ್ತಾ ಹೋಗಬೇಕು ಅದು ನಿಧಾನವಾಗಿ ಗಟ್ಟಾಗ್ತಾ ಹೋಗುತ್ತೆ ಗಟ್ಟಾಗ್ತಾ ಹೋಗುತ್ತದೆ ಜಾಸ್ತಿ ಅಳಸ್ನೂ ಇರಬಾರ್ದು ಜಾಸ್ತಿ ಗಟ್ನು ಇರ್ಬಾರ್ದು ಅಷ್ಟಕ್ಕಷ್ಟೇ ಇರಬೇಕು ಈ ವಿಧಾನದಲ್ಲಿ ನಾವೇನು ಮಾಡ್ಬೇಕು ಪಾಯಸ ಸ್ವೀಟನ್ನು ರೆಡಿ ಮಾಡ್ಕೋಬೇಕು ರೆಡಿ ಮಾಡ್ಕೊಂಡು ಆಮ್ಯಾಲ ಎಲ್ಲಾರಿಗೆ ಬೆ ವೇಗವಾಗಿ ಊಟ ಮಾಡ್ಲಿಕ್ಕೂ ಆಗ್ತಾದ ಮತ್ತು ಬೇಗವಾಗಿ ಅಡುಗೆ ಕೂಡ ಆಗ್ತದೆ ಈಗ ನಾನು ದೊಡ್ಡ ಒಲೆ ಮ್ಯಾಲ ಅನ್ನ ಆಯ್ತ್ಲಿಕ್ಕಿ ಏನು ಮಾಡ್ದ ಅಲ್ಲಿ ಪಾಯಸ ರೆಡಿ ಮಾಡ್ಲಿಕ್ಕೆ ಮಾಡ್ಕೊಂಡ ಇದರಲ್ಲಿ ಸಾರು ಆಯ್ತು ದೊಡ್ಡ ಇನ್ನೊಂದು ದೊಡ್ಡ ಸ್ಟೋವ್ ತಂದಿದ್ದಲ್ಲ ಅದ್ರಲ್ಲಿ ಸಾರು ಆಯ್ತು ಅದರಲ್ಲಿ ಅನ್ನ ಆಯ್ತು ಮತ್ತು ಇನ್ನೊಂದು ಸರಿ ನೆಕ್ಸ್ಟು ಹಾಲು ಅಲ್ಲಿ ಕುದಿ ಮಾಡಿ ಅದು ಸ್ವೀಟ್ ರೆಡಿ ಮಾಡ್ದಾ ಈಗ ಏನು ಆಗ್ತು ಎಲ್ಲ ಅಡುಗೆ ವೇಗವಾಗಿ ಮಾಡಲು ನನಗೆ ಹೊಸ ವ ವಿಧಾನಗಳನ್ನು ಅನುಸ್ ಅನುಸರಸ್ಕೊಂಡೋದ ಆಮ್ಯಾಲೇನಾಯ್ತು ಇಪ್ಪತ್ತು ಜನಗ್ ಮಾಡಿ ಮತ್ತ ಭಾಳ ಖುಷಿಯಿಂದ ಆಯ್ತು ನನಗೆ ಭಾಳ ಸಂತೋಷವಾಯ್ತು ಇಷ್ಟಪಟ್ಟು ಜನ ಏನು ಮಾಡಿದ್ರು ತಿಂದರು ಭಾಳ ಖುಷಿಯಿಂದ ನನ್ನ ಮಗಳು ಬರ್ಡೇ ಮಾಡ್ಕೊಂಡು ಸಂತೋಷವಾಗಿ ಹೋಗ್ಬಿಟ್ಟರು